ಬಾಲ್ಯದಲ್ಲಿ ನಾನು ಮೊದಲು ಸ್ಕೂಲಿಂದ ಟ್ರಿಪ್ ಹೋಗಿದ್ದೂ ಈ ಕಡೇ ಸಿದ್ದಗಂಗಾ ಮಠ ಆಯಿತು ಮತ್ತೆ ಗೊರವನಳ್ಳಿ ಮಹಾಲಕ್ಷ್ಮಿ ಮತ್ತೆ ಆದಿಚುಂಚನಗಿರಿ ಆ ಕಡೆ ಎಲ್ಲ ಹೋಗಿದ್ದಿವಿ ಮತ್ತು ಬೆಂಗ್ಳೂರು ಕಡೆಯೂ ತುಂಬ ಪ್ರಯಾಣ ಮಾಡಿದೀವಿ ನಾವು ಫಸ್ಟ್ ಟೈಮೂ ಸ್ಕೂಲಿಂದ ಟ್ರಿಪ್ ಹೋಗಿದ್ ಅಂದರೆ ಸಿದ್ಧಗಂಗಾ ಮಠಕ್ಕೆ ಭಾಳ ಭಾಳ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಯಾಕಂದ್ರೆ ಅಲ್ಲೀ ನಾವೂ ಬೆಳಗ್ಗೇನೆ ಹೋಗಿದ್ವಿ ಬೆಳಗ್ಗೆ ಆರು ಗಂಟೆ ಎಲ್ಲ ಅಲ್ಲಿದ್ದು ನಾವು ಆವಾಗ ನಮ್ಗೆ ಶ್ರೀ ಸಿದ್ಧಗಂಗಾ ಮಠದ ಸ್ವಾಮೀಜಿಯವರು ಒಂದು ದರ್ಶನ ಸಿಕ್ಕಿತ್ತು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡೋ ಒಂದು ಅದೃಷ್ಟ ನಮ್ಗೆ ಸಿಕ್ಕಿತ್ತು ಅದೊಂದು ತುಂಬ ಮರಿಲಿಕ್ ಮರೀಲಿಕ್ಕೆ ಆಗು ಆಗೋಲ್ಲ ಆ ವಿಷಯ ಅಷ್ಟೂ ಖುಷಿ ಆಯಿತು ವಿಷಯ ಯಾಕರೆ ಇವಾಗ ನೆನೆಸ್ಕೊಂಡ್ರೆ ಎಷ್ಟೋ ಜನ ಅವ್ರನ್ನು ನೋಡೇ ಇಲ್ಲ ಅವ್ರು ನಮ್ಗೆ ನಾವು ಪ್ರತ್ಯಕ್ಷ ನೋಡಿಲ್ಲ ಬರೀ ಅವ್ರ ಬಗ್ಗೆ ಕೇಳಿದೀವಿ ಮಾಡಿದೀವಿ ಅವ್ರು ಅಂಥಾ ಮಹಾಪುರುಷರು ಹಾಗೆ ಹೀಗೆ ಅಂತ ಹೇಳಿದ್ದರು ಬಟ್ ನಾವೂ ಅವಾಗ ಆರನೇ ಕ್ಲಾಸ್ ಇದ್ದಾಗೆಲ್ಲ ಹೋಗೀನೀ ಹೋಗಿ ನಮಸ್ಕಾರ ಮಾಡಿ ಬಂದಿದೀವಿ ಯಾಕಂದರೆ ನಮ್ಮ ಅಣ್ಣಾವ್ರು ಅಲ್ಲಿಯೇ ಓದ್ತಿದ್ದರು ಹಾಗಾಗಿ ನಾವು ಅವ್ರ ನೋಡೋಕೆ ಹೋದಾಗ ಅವ್ರೊಂದು ಸಿಕ್ಕಿದ್ದರು ಅವ್ರ ದರ್ಶನ ಸಿಕ್ಕಿತ್ತು ನಮ್ಗೆ ಅದೊಂದು ತುಂಬ ಅಚ್ಚೂ ಅಳಿಯದ ಒಂದು ವಿಷಯ ಅಂತ ಹೇಳ್ಬೋದ್ ನಾವು ಮತ್ತು ಹಾಗೆ ನಾವೂ ಇಲ್ಲೀ ಕೊಪ್ಳದಾಗ ಇದು ಇದೀವ್ ಅಂದ್ರೆ ಭಾಳಾ ಅವಾಗ ಅವಾಗ ವಿಸಿಟ್ ಮಾಡೋದಂದ್ರೆ ಇಲ್ಲಿ ಹಂಪಿ ಲೋಕಲ್ ಆಗಿ ಹಂಪಿ ಎಷ್ಟು ನೋಡಿದ್ರೂ ಸಾಲೋಲ್ಲ ಅಷ್ಟೊಂದಿದೆ ಮತ್ತೆ ಆಮೇಲೇ ಅಂಜನಾದ್ರಿ ಅಂತೂ ತುಂಬ ಫೇಮಸ್ ಎಲ್ಲ ಇದರಿಂದನೂ ಬರ್ತಾರೆ ವಿದೇಶ ವಿದೇಶದಿಂದ ಬರ್ತಾರೆ ನಮ್ಗೆ ಇಲ್ಲಿಯೇ ಹತ್ತಿರವಿರೋದ್ರಿಂದ ಒಂದು ನಲವತ್ತು ನಲವತ್ತು ನಿಮಿಷ್ದಲ್ ಹೋಗ್ಬೋದು ನಾವು ಅರಾಮಾಗೀ ಗಾಡಿ ತಗೊಂಡು ಆಗಲೀ ಏನಾರು ಇರಲಿ ಯಾವಾಗ ಬೇಕು ಅವಾಗ ಹೋಗೋದು ಇಲ್ಲ ಅಂದ್ರೆ ಪ್ರತಿ ಶನಿವಾರನೂ ಹೋಗ್ಬೋದು ನಾವು ತುಂಬ ಸರಿ ವಿಸಿಟ್ ಮಾಡಿದೀವಿ ತುಂಬ ಖುಷಿ ಆಗುತ್ತೆ ನಮ್ಮ ಅಂಜನಾದ್ರಿ ನಮ್ಮ ಒಂದು ಕೊಪ್ಪಳ ಡಿಸ್ಟಿಕಲ್ಲಿ ಇದೆ ನಾವು ಅದು ತುಂಬ ಹತ್ತಿರ ಇದ್ದೀವಿ ಈಗ ಅಯೋಧ್ಯೆಯಲ್ಲೀ ರಾಮ ಮಂದಿರದಿಂದ ಕೊಪ್ಪಳ ಡಿಸ್ಟಿಕಲ್ಲೀ ಅದ್ರದ್ದು ಆ ಸೇವಕ ಆದರೆ ಯಾರು ಆಂಜನೇಯಂದು ಒಂದು ದೇವಸ್ಥಾನ ನಮ್ಮದೂ ಫೇಮಸ್ ದೇವ ನಮ್ಮ ಕೊಪ್ಳದಲ್ಲಿ ತುಂಬ ಖುಷಿ ಆಗುತ್ತೆ ಮತ್ತು ನಾ ಬಾಲ್ಯದಲ್ಲೀ ವಿಸಿಟ್ ಕೊಟ್ಟಿದ್ದು ಮೈಸೂರಲ್ಲಿ ಮೈಸೂರಿಗೆ ಹೋಗಿದ್ದೆ ನಾ ಒಂದು ಸರಿ ಮೈಸೂರಲ್ಲೀ ನೋಡೋದಾದ್ರೇ ಮೊದ್ಲು ನಾವು ಹೋಗಿದ್ದೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದೀವಿ ಅದಂತೂ ಕೂ ಮರ್ಯೋಕ್ಕಾಗಲ್ಲ ಯಾಕಂದ್ರೆ ಅಷ್ಟೂ ಪ್ರಶಾಂತವಾಗಿದೆ ಇಲ್ಲಿ ಚಾಮುಂಡಿ ಬೆಟ್ಟ ಮತ್ತು ಆಮೇಲೇ ಅದಾದಮೇಲೆ ಮೈಸೂರು ಅರಮನೆ ಹೋಗಿದ್ವಿ ಮೈಸೂರು ಅರಮನೆ ಅದ್ ಅದೂ ರಾಜಭವನ ಆಯಿತು ಮತ್ತೆ ಅಂಬಾರಿ ಆಯಿತು ಅವೆಲ್ಲ ನೋಡಿ ತುಂಬ ಖುಷಿ ಆಯಿತು ಮತ್ತು ರಾತ್ರಿ ಅಲ್ಲಿ ಏಳು ಗಂಟೆ ಮೇಲೆ ಎಲ್ಲ ಲೈಟಿಂಗ್ಸ್ ಹಾಕ್ತಾರೆ ಎಲ್ಲ ಇಡೀ ಅರಮನೆಗೆ ಅದಂತೂ ತುಂಬ ಮಸ್ತಿತ್ತು ಅದು ಮತ್ತು ಅದಾದಮೇಲೇ ನಾವು ಹೋಗಿದ್ದೂ ಝೂ ಹೋಗಿದ್ವಿ ನೆಶ್ಟ್ ಡೇ ಝೂ ಹೋಗಿದಂದರೂ ಅಲ್ಲೆಲ್ಲ ಎಲ್ಲೋ ಎಷ್ಟೋ ಪ್ರಾಣಿಗಳು ನೋಡಿದ್ದಿಲ್ಲ ಅವೆಲ್ಲ ನೋಡಿದೀವಿ ಮತ್ತು ಪಕ್ಷಿಧಾಮ ತುಂಬ ಇಷ್ಟ ಆಯ್ತು ಅಲ್ಲಿ ನನ್ಗೆ ಅದೂನೂ ಚೆನ್ನಾಗಿತ್ತು ಆಮೇಲೆ ಮತ್ತು ಹೋಗಿದ್ದು ಅಂತಂದರೆ ಅಲ್ಲಿಂದೂ ಅಲ್ಲಿಂದ ಮತ್ತು ಮೂವತ್ತು ಕಿಲೋಮೀಟ್ರ್ ದೂರ ಇದೆ ಅಲ್ಲೀ ನಮ್ಮ ಒಬ್ರು ರಿಲೇಟಿವ್ಸು ಅವ್ರು ಏನೋ ಅಲ್ಲಿ ಸ್ಟಡಿ ಮಾಡ್ತಿದ್ದರಂತ ನಾವು ಅಲ್ಲಿ ಹೋಗಿದೀವಿ ಅದು ತುಂಬ ಚೆನ್ನಾಗಿದೆ ಮಠ ಅದು ಹಾಗಾಗಿ ನಾವು ಅಲ್ಲಿಯೂ ವಿಝಿಟ್ ಕೊಟ್ಟು ಅಲ್ಲೆಲ್ಲ ದೇವಸ್ಥಾನ ಅಲ್ಲಿನ ಮಠ ಜೆ ಎಸ್ ಎಸ್ ದೊಂದು ರೂಟ್ ಇತ್ತಲ್ಲಿ ಅದು ನೋಡ್ಕೋತ್ ಹೋಗಿದ್ವಿ ಚೆಂಬ ತುಂಬ ಚೆನ್ನಾಗಿತ್ತು ನಮ್ಮ ಕಝಿನ್ಸ್ ಎಲ್ಲ ಅಲ್ಲಿಯೇ ಓದಿದ್ದು ಅದು ತುಂಬ ಚೆನ್ನಾಗಿತ್ತು ಆಮೇಲೇ ಇನ್ನು ಸಾಮಾನ್ಯವಾಗಿ ನಾವು ಹೋಗ್ಬೇಕಂದ್ರೆ ಹಂಪಿ ಹೇಳಿನಲ್ಲ ಹಂಪಿಗ್ ಹೋಗ್ತಿವಿ ನಾವು ಕಾಮನ್ನಾಗಿ ಹಂಪಿ ಬಿಟ್ಟರೆ ಇಲ್ಲೀ ಅಂಜನಾದ್ರಿ ಅಂಜನಾದ್ರಿ ಬಿಟ್ಟರೆ ಮತ್ತು ಹುಲಿಗೆ ಅಂತಿದೆ ತುಂಬ ಪವರ್ಫುಲ್ಲೂ ದೇವಸ್ಥಾನ ಅಲ್ಲಿ ಹೋಗ್ತಿರ್ತೀವಿ ಅವಾಗಾವಾಗಾವಾಗ ಅಲ್ಲೋಗೀ ಅಲ್ಲಿನ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗೋದಾಗ್ಲೀ ಮಾತಾಡೋದಾಗ್ಲೀ ದರ್ಶನ ತಗೊಳೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೇ ನಾವು ಮತ್ತೆ ಬಾಲ್ಯದಲ್ಲಿ ಹೋಗಿದ್ ಅಂದರೆ ನಮ್ಮ ಹೆಚ್ಚಾಗೀ ಈ ಕಡೇ ಹಂಪಿಗೆ ಈ ಕಡೇಯೇ ಜಾಸ್ತಿ ಹೋಗಿದೀವಿ ವಿರುಪಾಕ್ಷ ಟೆಂಪಲ್ ಆಯಿತು ಹಂಪಿ ಕಲ್ಲಿನ ರಥ ಆಯಿತು ಅದಾಯಿತು ಮತ್ತೆ ಆಮೇಲೆ ಹೋಗಿದ್ ನಾವು ಬಾದಾಮಿ ಸೈಡು ಬಾದಾಮಿಯಲ್ಲಿ ತುಂಬ ಗುಹೆಗಳು ಅದು ಇದು ಎಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಮತ್ತು ನಾವು ಇಲ್ಲಿ ಕೊಪ್ಪಳ್ದವ್ರು ಆಗಿ ಇಲ್ಲಿಯೇ ಲೋಕಲ್ ಲೋಕಲಲ್ಲೇ ಒಂದು ದೇವಸ್ಥಾನ ಇದೆ ಮಳೆಮಲ್ಲೇಶ್ವರ ಅಂತ ಅದು ತುಂಬ ಚೆನ್ನಾಗಿದೆ ಅಲ್ಲೀ ದೇವಸ್ಥಾನ ಇಲ್ಲಿಂದ ನಡ್ಕೋಂಡ್ ಹೋಗ್ಬೋದ್ ನಾವು ಅದ್ರಲ್ಲೂ ತುಂಬ ಚೆನ್ನಾಗಿದೆ ನಾವು ಯಾವಾಗಲೂ ಬೇಕು ಅವಾಗ ಅಲ್ಲಿ ಹೋಗ್ತಿರ್ತೀವಿ ಮತ್ತು ಅಲ್ಲಿ ಬೆಟ್ಟನೂ ಹತ್ಬೋದ್ ನಾವು ಟ್ರೆಕ್ಕಿಂಗ್ ಸಣ್ಣ ಟ್ರೆಕ್ಕಿಂಗ್ ಥರ ಆಗುತ್ತೆ ನಮ್ಗೆ ಅಲ್ಲೆಲ್ಲ ಮೇಲೆ ಹೋಗಿ ಮೇಲುಗಡೆ ಹೋಗಿ ಕೂತ್ಕೊಳೋದು ಆರಾಮಾಗಿ ಇರೋದು ಸ್ವಲ್ಪೊತ್ತೂ ಫ್ರೆಂಡ್ಸ್ ಜೊತೆ ಟೈಮ್ ಟೈಮ್ ಪಾಸ್ ಮಾಡೋದು ಹಾಗೆಲ್ಲ ಮಾಡೋದ್ ಮಾಡ್ತೀವಿ ಮತ್ತೆ ಹ್ಞೂ ಜಾಸ್ತಿ ನಮ್ಮ ಮಠ ಹಾಗೂ ಗವಿ ಸಿದ್ದೇಶ್ವರ ಮಠಕ್ಕೆ ಹೋಗ್ತಿವ್ ನಾವು ಅಲ್ಲಿಯೂ ಆರಾಮಾಗೀ ಕಾಲ ಕಳಿಬೋದು ನಾವು ಅಷ್ಟು ಆರಾಮ್ ಅಂದ್ರೆ ಅಷ್ಟು ಅರಾಮಾಗುತ್ತೆ ಅಲ್ಲಿ ಮತ್ತು ಫ್ಯಾಮಿಲಿ ಕೂಡಾ ಫ್ಯಾಮ್ಲೀ ಜೊತೆಗೆಲ್ಲಾ ಅಲ್ಲೀ ಎಷ್ಟೋ ಸರಿ ಹೋಗಿ ಬರ್ತೀವಿ ಪ್ರತಿ ಅಮಾವಾಸೆ ಆಗಿರಲಿ ಅಥ್ವ ಏನೋ ಒಂದು ವಿಶೇಷ ಪೂಜೆ ಇರಲಿ ಫಸ್ಟ್ ನಾವು ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಬರೋದು ಅದೆಲ್ಲಾ ಮಾಡ್ತೀವಿ ಮತ್ತು ನಾನು ಬಾಲ್ಯದಲ್ಲಿ ಇದ್ದಾಗ ಕೂಡಲಸಂಗಮ ತುಂಬ ಇಷ್ಟಪಡ್ತಿದ್ದು ನಾನು ಅಲ್ಲೀ ಬಸವೇಶ್ವರ ಒಂದು ಇದು ಒಂದು ಐಕ್ಯವಾದ ಐಕ್ಯವಾದ ಸ್ಥಳ ಇದೆ ಅಲ್ಲಿ ಅದು ತುಂಬ ಚೆನ್ನಾಗ್ ಅನಿಸ್ತು ನನಗೆ ಅಲ್ಲಿ ಎಲ್ಲ ಜಾಸ್ತೀ ಹೋಗಿದೀವಿ ನಾವು ಮತ್ತೆ ಇನ್ನೂ ಸಿದ್ಧಗಂಗೆಯೂ ತುಂಬ ಹತ್ತಿರಂದೆ ಶಿವಗಂಗೆ ಅಂತೀವಿ ಅದು ಫುಲ್ಲೂ ಬೆಟ್ಟದ ಮೇಲೇ ಹೋಗಿ ಅಲ್ಲಿ ಗುಹೆ ಒಳಗಡೆ ಕೈ ಹಾಕೀ ನೀರು ಏನು ತೆಗಿಬೇಕಂತೆ ಅಲ್ಲಿ ನೀರು ಸಿಕ್ಕರೆ ಅದೃಷ್ಟ ಅಂತೆ ಇಲ್ಲ ಅಂದರೆ ಏನು ಅದೃಷ್ಟ ಇಲ್ಲ ಎ ನಾವೇನು ಅನ್ಕೊಂಡ ಕೆಲಸ ಆಗೋಲ್ಲ ಅಂತ ಒಂದು ಅಲ್ಲಿನ ಜನಗಳು ನಂಬ್ತಾರೆ ಬಟ್ ತುಂಬ ಚೆನ್ನಾಗಿತ್ತು ನಾವೆಲ್ಲ ಅಲ್ಲಿಯೇ ಹೋಗಿದೀವಿ ಅದೊಂದು ಸ್ಕೂಲ್ ಟ್ರಿಪ್ ಆಗಿತ್ತು ನಮ್ಮದು ಇಲ್ಲಿಂದ ತುಂಬ ಚೆನ್ನಾಗಿತ್ತು ಮತ್ತು ಗೊರವನಳ್ಳಿ ಮಹಾಲಕ್ಷ್ಮಿಯಲ್ಲೀ ಚೆನ್ನಾಗಿತ್ತು ಅಲ್ಲೀ ಪ್ರಸಾದ ಅದು ಇದು ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತೆ ಅಲ್ಲಿನ ಅಲಂಕಾರ ದೇವಿಗೆ ಅದೂನೂ ಚೆನ್ನಾಗಿತ್ತು ಮತ್ತು ನಾವು ಹೋಗಿದ್ದು ಅಂದರೆ ಗುಡ್ಡಾಪುರ ದೇವೀಗೆ ಹೋಗಿದೀವ್ ನಾವು ಅದೂನೂ ತುಂಬ ಚೆನ್ನಾಗಿತ್ತು ಬಟ್ ಇಲ್ಲಿ ಕಾಮನ್ನಾಗಿ ಅವಾಗಾವಾಗ ಹೋಗೋದು ಅಂದರೆ ಇದೆ ಅಂಜನಾದ್ರಿ ಹಂಪಿಗೆ ಭಾಳ ಹೋಗ್ತಿವಿ ತುಂಬ ಚೆನ್ನಾಗಿದೆ ಎಲ್ಲ ದೇಶ ವಿದೇಶದಿಂದಲೂ ಬರ್ತಾರೆ ಜನ ಭಾಳ ಹೆಮ್ಮೆ ಆಗುತ್ತೆ ನಮ್ಮ ಡಿಸ್ಟಿಕಲ್ಲಿದೆ ಹಂಪಿ ಅನ್ನೋದು ಒಂದು ದೊಡ್ದದು ಔಟೂ ಔಟ್ ವರ್ಡ್ ಅಂದರೆ ಹೊರಗಿಂದೂ ಇದ್ದಂಗೆ ಅಂತ ಹೇಳ್ತಾರೆ ಅಂದರೆ ಈ ಎಗ್ಸಿಬಿಷನ್ ಇದ್ದಂಗೆ ಅಂತ ಹೇಳ್ತಾರೆ ಅದು ನಮ್ಮ ಒಂದು ಕೊಪ್ಪಳ ಡಿಸ್ಟಿಕಲ್ಲಿ ಇದೆ ನಾವು ಇಲ್ಲೇ ಇದ್ದೀವಿ ನೋಡೀವಿ ಮಾಡೀವಿ ಏನೋ ಫುಲ್ ಖುಷಿ ಆಗುತ್ತೆ